ಹಲೋ ಹಲೋ ಸರ್ ಇದು ಬ ಚಿಕ್ಕಬಳ್ಳಾಪುರದ ಪ್ರಥಮ ದರ್ಜೆ ಸರ್ಕಾರಿ ಕಾಲೇಜಾ ಸರ್ ನಾನಿಲ್ಲಿ ಬಾಗೇಪಳ್ಳಿಯಿಂದ ಮಾತಾಡ್ತಿದ್ದೀನಿ ನನ್ನ ಮಗಳು ಈ ವರ್ಷ ಎಸ್ ಎಸ್ ಎಲ್ ಸಿ ಪಾಸಾಗಿದ್ದಾಳೆ ತೊಂಬತ್ತ ನಾಲ್ಕು ಪ್ರತಿಶತ ಮಾಡಿದ್ದಾಳೆ ಸರ್ ಅದಕ್ಕೇ ತುಂಬ ಜನ ಹೇಳ್ತಾ ಇದ್ದರು ನಿಮ್ಮ ಕಾಲೇಜ್ ಹೆಸರು ತುಂಬ ಚೆನ್ನಾಗಿದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಚಿಕ್ಕಬಳ್ಳಾಪುರದ್ದು ಅಲ್ಲೇ ಸೇರಿಸಿ ಅಂತ ಹೇಳಿ ಅದಕ್ಕೆ ನಮಗೆ ಅವಳಿಗಲ್ಲಿ ಅಲ್ಲ ಸರ್ ಒಂದ್ನಿಂಶ ನಿಮ್ಮ ನಿಯಮಗಳು ಏನಿದ್ದಾವೆ ಸರ್ ಅಂದರೆ ಆ ವಿಷಯದ ಮೇಲೆ ಹೌದಾ ಸರ್ ಅಂದರೆ ಇದು ಒಂಥರ ಎನ್ ಅ ಬ ಎಂಟ್ರೆನ್ಸ್ ಥರನಾ ಎಗ್ಸಾಮ್ ಪರೀಕ್ಷೆ ಇರೋದು ಎಂಟ್ರೆನ್ಸ್ ಥರನಾ ಎಂಟ್ರೆನ್ಸ್ ಸರ್ ಮತ್ತು ಅಪ್ಲಿಕೇಶನ್ ಶುಲ್ಕ ಮತ್ತು ಪ್ರವೇಶಾತಿ ಶುಲ್ಕ ಇದೆಲ್ಲ ಎಷ್ಟಿದೆ ಸರ್ ಮತ್ತು ಸರ್ ಹುಡುಗಿಯರಿಗೆ ಹಾಸ್ಟೆಲದು ಏನಾದರೂ ಇದೆಯಾ ಅಲ್ಲಿ ಈ ಕಾಲೇಜ್ ಶುರುವಾಗೋದು ಯಾವಾಗ ಸರ್ ಅಂದರೆ ಸುಮಾರು ಅಕ್ಟೋಬರ್ ನವಂಬರ್ ಅಷ್ಟೊತ್ತಿಗೆ ಶುರುವಾಗುತ್ತಾ ಸರ್ ಕಾಲೇಜ್ ಈ ಹಾಸ್ಟೆಲ್ ಶುಲ್ಕ ಎಷ್ಟಿದೆ ಸರ್ ಸರ್ ಇದು ವರ್ಷದ್ದಾ ಅಥವಾ ಆರು ತಿಂಗಳದ್ದೋ ಏನು ಫೀ ಹಾಗಾದ್ರೆ ಸರ್ ಇದು ಅರ್ಜಿಯೆಲ್ಲ ನಾವು ಆನ್ಲೈನಲ್ಲಿ ತುಂಬಬೇಕಾ ಇದು ನಿಮ್ಮ ಕಾಲೇಜ್ ಎಷ್ಟು ಹೊತ್ತಿಗೆ ಶುರುವಾಗಿ ಎಷ್ಟು ಹೊತ್ತಿಗೆ ಮುಗಿಯುತ್ತೆ ಸರ್ ಟೈಮಿಂಗ್ ಏನು ಅದರದ್ದು ವೇಳೆ ಆಯಿತು ಸರ್ ಧನ್ಯವಾದಗಳು ಸರ್